ನಾನು ಒಂದು ಹೇರ್ ಆಯಿಲ್ ತಗೊಂಡಿದ್ದೆ ಅದು ತುಂಬ ಚೆನ್ನಾಗಿ ವರ್ಕ್ ಮಾಡಿತ್ತು ಬ್ಯಾಡ್ ಸ್ಮೆಲ್ಲ ಬರೋದಾಗಲಿ ಬ್ಯಾಡ್ ಸ್ಮೆಲ್ ಏನೂ ಬರ್ತಿದ್ದಿಲ್ಲ ಅದು ಒಂದು ಸತಿ ಆಯಿಲ್ ಹಾಕೊಂಡ್ರೆ ಎಷ್ಟು ಸುಗಂಧದ ವಾಸನೆ ಗೊತ್ತಾ ಅದು ಸ್ಮೆಲ್ಲ್ ಚೆನ್ನಾಗಿರ್ತಿತ್ತು ಮತ್ತು ಹೆಡ್ಡೇಕ್ ಬರ್ತಿದ್ದಿಲ್ಲ ಆಯ್ ಆಯಿಲ್ ಹಚ್ಕೊಂಡ್ರೆ ನನಗೆ ಮುಂದೆ ಎಲ್ಲ ಹೇರ್ಸ್ ಎಲ್ಲ ಸುಮ್ಮನೆ ಬಿಚ್ಚೋಗ್ತಾ ಇತ್ತು ಅದು ಹಚ್ಕೊಂಡ್ಮೇಲೆ ಅಸಲು ಹೇರ್ಸೆ ಬಿಚ್ಚೋಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿತು ಅದು ತುಂಬ ಒಳ್ಳೆ ಒಳ್ಳೇ ಪ್ರೊ ಐಟಮ್ಸಿಂದ ಅದು ತಯಾರು ಮಾಡಿರೋದು ಸ್ಮೆಲ್ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಮತ್ತು ಹೇರ್ಸ್ ಕೂಡ ಬಿ ಬಿಚ್ಚೋಗೋದನ್ನು ಸ್ಟಾಪ್ ಮಾಡಿತು ಹೇರ್ಸ್ ಎಲ್ಲ ಮತ್ತೆ ಹೊಸ್ದಾಗಿ ಹುಟ್ಕೊಂಡು ನಮ್ಮದು ಸ್ಟ್ರಾಂಗ್ ಸ್ಟ್ರಾಂಗಿಲ್ಲ ಹೇರಂದರೆ ಅದು ಬಿಚ್ಚೋಗ್ಬಿಡ್ತಿತ್ತು ಇನ್ನೊಂದು ಸ್ಟ್ರಾಂಗ್ ಹೇರ್ ಹುಟ್ಕೊಂಡು ಚೆನ್ನಾಗಿ ಹೇರೆಲ್ಲ ಇಷ್ಟು ದಪ್ಪ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಹೇರ್ಸ ಮತ್ತು ಕೆಂಪಗೆ ಇರುತ್ತಲ್ವಾ ಹೇರ್ಸ್ ಆ ಥರ ಕೆಂಪಗೇ ಇಲ್ಲದಂಗೇ ಬ್ಲ್ಯಾಕಾಗಿ ಮಾಡುತ್ತೆ ಹೇರು ಉದ್ದ ಮಾಡುತ್ತೆ ಚೆನ್ನಾಗಿ ಮಾಡುತ್ತೆ ಹಾಯಿಲ್ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿರೋದು ನೋಡಿ ನಮ್ಮ ಮನೆಯ ಅಕ್ಕಪಕ್ಕ ಎಲ್ಲರೂ ಏನು ಯೂಸ್ ಮಾಡ್ತಿದ್ದೀಯಾ ಅಂತ ಕೇಳಿಬಿಟ್ಟು ಅವರು ಕೂಡ ಎಲ್ಲರೂ ತುಂಬ ಚ ಜನ ಯೂಸ್ ಮಾಡ್ತಾ ಇದ್ದಾರೆ